ಅಲೋ ಸರ್ ನಾನು ನಿಮ್ಮಲ್ಲಿ ಒಂದು ಐದು ಸಾವ್ರದ್ದು ಊಟ ಆಡರ್ ಮಾಡಬೇಕಿತ್ತು ಇದ್ರಮೇಲೆ ಏನಾದ್ರೂ ಕೂಪನ್ಗಳು ಆ ಥರದ್ದೇನಾದ್ರೂ ಸಿಗುತ್ತಾ ಅಥ್ವಾ ರಿಯಾಯಿತಿ ಏನಾದರೂ ಹಾಂ ಜಾಸ್ತಿ ತೊಗೋತಾಯಿದ್ದೀನಲ್ಲ ಅದಕ್ಕೆ ಜಾಸ್ತಿ ಸಿಕ್ಕರೆ ರಿಯಾಯಿತಿ ಇರುತ್ತೆ ಇಲ್ಲಾಂದ್ರೆ ಕೂಪನ್ಗಳಿರುತ್ತೆ ಹಾಂ ಆ ಥರದ್ದು ಕೇಳ್ಪಟ್ಟೆ ಅದಕ್ಕೆ ಹೌದಾ ಹಾಂ ಸರಿ ಸರ್ ಹಾಂ ಸಿಗುತ್ತಾ ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್